ಅಲೋ ನಮಸ್ತೆ ಸರ್ ಅದೇ ನಾನು ಇವತ್ತೆ ಕ್ಯಾಬ್ ಬೆಳಗ್ಗೆ ಬುಕ್ ಮಾಡಿದ್ದೀನಲ್ಲ ನಿಮಗೆ ನಾಳೆ ನಾನು ವಿಮಾನ ನಿಲ್ದಾಣಕ್ಕೆ ಹೋಗಬೇಕಾಗಿತ್ತು ಆದ್ದರಿಂದ ನೀವು ಎಷ್ಟು ಗಂಟೆಗೆ ನಮ್ಮನೆ ಹತ್ರ ಬರ್ತೀರಾ ಇಲ್ಲಿ ನಾನು ವೈಟ್ ಮಾಡ್ತಾಯಿರ್ತೀನಿ ಏಕೆಂದರೆ ತುಂಬ ಒಂದು ಇಂಪಾರ್ಟೆಂಟ್ ಫ್ಲೈಟ್ ಇದೆ ಯಾವ್ದೇ ಕಾರಣಕ್ಕೂ ಮಿಸ್ ಆಗ್ಬಾರ್ದು ಆದ್ದರಿಂದ ನೀವು ಆದಷ್ಟು ಬೇಗನೆ ಬನ್ನಿ ಏಕೆಂದರೆ ಚಿಕ್ಕಬಳ್ಳಾಪುರ ಟು ನಾವು ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋಟ್ಗೆ ಹೋಗ್ಬೇಕು ತುಂಬನೇ ಒಂದು ಸಮಯ ತಗೊಳತ್ತೆ ಆದ್ದರಿಂದ ನೀವು ಯಾವ ಸಮಯಕ್ಕೆ ಬರ್ತೀನಂತ ನನಗೆ ಮುಂಚೆನೇ ತಿಳಿಸಿ ಆದರೆ ನನಗೆ ನಾಳೆ ಇಪಾರ್ಟೆಂಟ್ ಇರೋದ್ರಿಂದ ದಯವಿಟ್ಟು ಮಿಸ್ ಮಾಡಬೇಡಿ ಮತ್ತು ಲೇಟ್ ಮಾಡಬೇಡಿ